ಭಾರತದ ಅವಿಭಾಜ್ಯ ಅಂಗವಾಗಿರುವ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿರುವ ಎಲ್ಲ ಹಬ್ಬಗಳನ್ನ ನಾವು ಸಾಮಾನ್ಯವಾಗಿ ಆಚರಿಸಲಾಗುತ್ತದೆ ಹಾಗೆ ಅಲ್ಲದೇ ಹಲವು ಮತ ಪತಂತಗಳ ಜನರು ಶತ ಶತಮಾನಗಳಿಂದ ಕೂಡ ಇಲ್ಲಿ ನೆಲೆಸಿರುವ ಕಾರಣ ಅವರ ಹಬ್ಬಗಳು ಆಚರಣೆಯಲ್ಲಿವೆ ಮುಸಲ್ಮಾನರು ಈದ್ ಮಿಲಾದ್ ಮೊಹರಮ್ ರಂಜಾನ್ ಮುಂತಾದವು ಕ್ರಿಶ್ಚಿಯನ್ನರ ವೈವಾ ಇಸ್ಟರ ಹಾಗು ಕ್ರಿಸ್ಮಸ್ ಜೈನರ ಮಹಾವೀರ ಜಯಂತಿ ಬೌದ್ಧರ ಬುದ್ಧ ಜಯಂತಿ ಶೈವರ ಬಸವಣ್ಣನವರ ಜಯಂತಿ ಮಾದ್ಯಮರ ಮಧ್ವ ನಿಯಮಿ ರಾಮಾನುಜರ ತಿರುನಕ್ಷತ್ರಗಳು ಕನಕದಾಸ ಜಯಂತಿ ಮುಂತಾದವು ಮುಖ್ಯವಾದವು ಆಯಾಯ ಸಂಪ್ರದಾಯಸ್ಥರಿಗೆ ಮೀಸಲಾದ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಹಬ್ಬ ನಾವು ಡೈಲಿ ಆಚರಿಸ್ತಾನೆ ಹೋಗ್ತೀವಿ ಮತ್ತು ಮನೆ ಮನೆಯಲ್ಲೂ ಕೂಡ ಉತ್ಸಾಹದಿಂದ ಆಚರಿಸಲಾಗುವ ವಿಶೇಷ ಉತ್ಸವಗಳನ್ನ ಹಬ್ಬವೆನ್ನಬಹುದು ಮೂಲಂತಹ ಈ ಹಬ್ಬಗಳನ್ನ ವಿಜಯೋತ್ಸವಗಳಾಗಿರಬೇಕು ದುಷ್ಟ ಶಕ್ತಿಯಿಂದ ನಮ್ಮನ್ನು ಮಡಿದುದುರ ಜ್ಞಾಪಕಾರ್ಥಕವಾಗಿ ಇವು ಆಚರಣೆಯಲ್ಲಿ ಬಂದಿರಬೇಕು ಅನ್ಕೊಂತೀವಿ ಕೆಲವೊಂದು ಹಬ್ಬಗಳು ಹತ್ತ ವಿಜಯಕ್ಕೆ ಕಾರಣವಾದ ಮಹಾಪುರುಷರು ಹುಟ್ಟಿದ ದಿನಗಳಾಗಿವೆ ಇವುಗಳಲ್ಲಿ ಕೆಲವು ಹಬ್ಬಗಳನ್ನು ನಾವು ಸಾಮೂಹಿಕವಾಗಿ ಆಚರಿಸಲಾಗುತ್ತದೆ ಕೆಲ ಹಬ್ಬಗಳನ್ನು ಆಯಾ ಸಂಪ್ರದಾಯದವರಿಗೆ ಮಾತ್ರ ಮೀಸಲು ಇನ್ನು ಕೆಲವು ಅನುಕರಣೆಯಿಂದಲೂ ಇರಬಹುದು ಅಂಥವುಗಳ ಹಿಂದಿನ ಐತಿಹ್ಯವನ್ನು ಹೇಳುವುದು ಕಷ್ಟ ಆದರೆ ಎಲ್ಲ ಹಬ್ಬಗಳಿಗೂ ಸಾಮಾನ್ಯವಾಗಿ ಒಂದಲ್ಲ ಒಂದು ಇತಿಹಾಸವಿದೆ ಇವುಗಳಿಗೆ ಪುರಾಣ ಸಂಸ್ಕೃತಿ ಇಲ್ಲವೇ ಸಂಪ್ರದಾಯಗಳ ಹಿನ್ನೆಲೆಯಾಗಿರಬೇಕು ಕೆಲವು ಕೆಲವರು ರುತ್ತುಗಳು ಹಬ್ಬಗಳು ಸಾಲಿನಲ್ಲಿ ಸೇರಿ ಹೋಗಿದೆ ಕರಗ ರಥೋತ್ಸವ ಮುಂತಾದವುಗಳು ಊರಿಗೆ ಊರೇ ಆಚರಿಸಲಾಗುವ ಹಬ್ಬಗಳು ಇತ್ತೀಚೆಗೆ ಸ್ವತಂತ್ರ ದಿನೋತ್ಸವ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಅಂತಹ ರಾಷ್ಟ್ರೀಯ ಅಬ್ಬಗಳು ಆಚರಣೆಯಲ್ಲಿವೆ ತಳಿರು ತೋರಣಗಳಿಂದ ಮನೆಯೆಲ್ಲ ಮನೆಯನ್ನು ಅಲಂಕರಿಸುವುದು ಹಬ್ಬದ ಕುರುಹು ಆಗ ಎಳ್ಬಟ್ಟಿನ ರಂಗವಲ್ಲಿಯಿಂದ ಮನೆ ಅಲಂಕರಿಸಲಾಗುವುದು ಮಾವಿನ ಹಸಿರೆಲೆಯ ತೋರಣ ಹಬ್ಬದ ತೋರ್ ಬೆರಳಿದಂತೆ ಅಂತಹ ಸಂದರ್ಭಗಳಲ್ಲಿ ಜನ ಮನೆಯನ್ನು ಸಾರಿಸಿ ಗುಡಿಸಿ ರಂಗು ರಂಗಿನ ರಂಗವಲ್ಲಿಯಿಂದ ವಿಶೇಷವಾಗಿ ಸಿಂಗರಿಸುತ್ತಿದ್ದರು ಸಿಹಿಯ ಅಡುಗೆಯಂತಹ ಆಗಲೇಬೇಕು ಒಂದೊಂದು ಹಬ್ಬದಲ್ಲೂ ವಿಶಿಷ್ಟವಾದ ಪೂಜೆ ಇತ್ಯಾದಿ ಇದ್ದೇ ಇರುತ್ತದೆ ಪೂಜೆಗಾಗಿ ಆರತಿಯನ್ನು ಸಿದ್ಧಪಡಿಸುವುದು ವಾಡಿಕೆ ಹೀಗೆ ಹಬ್ಬದ ಆಚರಣೆಯಲ್ಲಿ ಕಲೋಪಾಸನೆಗೆ ಸೌಂದರ್ಯಪ್ರಜ್ಞೆ ಹಾಗೂ ರಸಿಕತೆಗೂ ಸಾಮಾಜಿಕ ಚೈತನ್ಯದ ಜಾಗೃತಿಗೆ ಸಾಕಷ್ಟು ಎಡೆ ದೊರಕಿದೆ